ಹಲೋ ಹಲೋ ನಮಸ್ತೆಮಾ ಮಮತಾ ಅವರಾ ಮಾತಾಡೋದು ಹಾಂ ನಾನು ನಾಗರಾಜ್ ಅಂತ ನಂದು ಬ್ಯಾಂಗ್ಳುರ್ ನಾನೀಗ ನಾನು ನಾನು ಕೋಲಾರ ಬರ್ತಾ ಇದ್ದೀನಮ್ಮ ನಮ್ಗೆ ರಾಗಿ ಬೇಕಾಗಿತ್ತು ಹಾಂ ನಂಗೆ ರಾಗಿ ಅದು ಸ್ವಲ್ಪ ನಮ್ಗೆ ರಾಗಿ ಬೇಕೀಗ ಅದು ಹಳೆ ರಾಗಿ ಇದೆಯಲ್ಲ ಕ ಕಪ್ಪು ರಾಗಿ ಅದೇನು ರೇಟಿದೆ ಸ್ವಲ್ಪ ಹೇಳ್ತೀರಾ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಅದೆ ಕಪ್ ರಾ ಅದು ಕೆಂಪು ರಾಗಿ ಎಷ್ಟು ಕಪ್ಪು ರಾಗಿ ಎಷ್ಟಿರುತ್ತೆ ಅಂತ ನಂಗೆ ಅದಕ್ಕೆ ಯಾವ್ದು ಯಾವ್ದು ಚೆನ್ನಾಗಿರುತ್ತೆ ಅದು ನಂಗೆ ಗೊತ್ತಿಲ್ಲ ರೇಟ್ ಇದು ಫಸ್ಟ್ ಹೇಳಿ ಆಮೇಲೆ ಅದಕ್ಕೊಸ್ಕ್ರ ಕೇಳೋಣ ಅಂತ ರೇಟ್ ಫಸ್ಟ್ ಕೇಳೋಣ ಅಂತ ನಿಮ್ಮನ್ನು ಕೆಂಪು ರಾಗಿ ಏನು ರೇಟ್ ಇದೆ ಕಪ್ಪು ರಾಗಿ ಏನು ಇದು ಮೂವತ್ತೈದು ಕೆಂಪು ರಾಗಿ ಎಷ್ಟಿದೆ ಇನ್ನೊಂದು ಐದು ರೂಪಾಯಿ ಜಾಸ್ತಿ ಇರುತ್ತಲ್ವ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಹಾಂ ಹಾಂ

ನನಗೆ ಬೇಕಾಗಿರೋದು ಹಳೆ ರಾಗಿನೆ ಬೇಕಮ್ಮ ನಮಗೆ

ಸರಿ ಸರಿ ಕೆಂಪು ರಾಗಿ ಅಂದರೆ ಯಾಕಮ್ಮ ಕೆಂಪು ರಾಗಿ ಚೆನ್ನಾಗಿ ಆಗಲ್ವಾ ಹಿಟ್ಟು ಮುದ್ದೆ

ಇದು ರಾಗಿಯಲ್ಲಿ ಬರಿ ಮುದ್ದೆ ಬಿಟ್ಟರೆ ಇನ್ನೇನು ಮಾಡೊಕ್ಕಾಗುತ್ತೆ ಇನ್ನು ಬೇರೆ ಏನೇನು ಮಾಡ್ತಾರೆ ವ ಅದರಲ್ಲಿ

ಹಾಂ ಹಾಂ ಹಾಂ ಹಾಂ ಹಾಂ ಅದು ಹಳೆ ರಾಗಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಾ ದೋಸೆ ರೊಟ್ಟಿ ಅನ್ನೋದು ಇಲ್ಲಂದರೆ ಹೊಸ ರಾಗಿಯಲ್ಲಿ ಚೆನ್ನಾಗಿರುತ್ತಾ ಮ್ಯಾಮ್ ಅದು ಹಾಂ ಇವಾಗ ನಾವು ಚ ಇದು ದೋಸೆ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಹಳೆ ರಾಗಿಯಲ್ಲಿ ಚೆನ್ನಾಗಿರುತ್ತಾ ಇಲ್ಲಾಂದರೆ ಹೊಸ ರಾಗಿಯಲ್ಲಿ ಚೆನ್ನಾಗಿರುತ್ತಾ ಅದು ಕೆ ಕೆಂಪು ರಾಗಿ ಅಂದರೆ ಹೊಸಾದು ಹಾಂ ಈಗ ಎರಡೂ ತೆಗಿಬೋದು ನಿಮ್ಮ ಹತ್ರ ಹಾಗಾದ್ರೆ ನಾನು

ಹಾಂ ಹಾಂ ಹಾಂ ಹಾಂ ಇಲ್ಲ ಇಲ್ಲ ನಾನು ಕೋಲಾರಿಗೆ ಬರಬೇಕಂತ ಪ್ಲ್ಯಾನು ಕೋಲಾರಲ್ಲಿ ಚೆನ್ನಾಗಿದ್ಯಂತೆ ರಾಗಿ ನಾನು ಒಂದು ಹೌದು

ಹ್ಞೂ ಹಾಂ ಹಾಂ ಹಾಂ ನಮಗೆ ಈಗ ರಾಗಿ ಚೆನ್ನಾಗಿರ್ಬೇಕು ನಮ್ಗೆ ಮೋಸ ಮಾಡಬೇಡಿ ನೀವು ರಾಗಿ ಚೆನ್ನಾಗಿರೋ ರಾಗಿ ಕೊಡಿ ನಮಗೆ ಹ್ಞೂ ಹಾಂ ಯಾಕಂದರೆ ಇದು ಒನ್ ಒನೊಂದ್ರಲ್ಲಿ ಮಣ್ಣು ಜಾಸ್ತಿ ಇರುತ್ತಲ್ವಾ ರಾಗಿಯಲ್ಲಿ ಹ್ಞೂ ಹಾಂ ಹಳೆ ರಾಗಿಯಲ್ಲಿ ಮಣ್ಣಿರುತ್ತೆ ನೋಡಿ ಹಳೆ ರಾಗಿಯಲ್ಲಿ ಮಣ್ಣಿರಬೋದು ಹಳೆ ರಾಗಿ

ಸರಿ ಸರಿ ಸರಿ ನಮಗೆ ನೀವು ಯಾಕಂದರೆ ಹಳೆ ರಾಗಿ ಅಂದರೆ ಮಣ್ಣಿರುತ್ತೆ ಅಂತಾರೆ ಸಣ್ಣ ಇರುತ್ತೆ ಅದು ಹೊಸ ರಾಗಿ ದಪ್ಪ ಇರುತ್ತೆ ಅಂತಲ್ವಾ ಅದಕ್ಕೋಸ್ಕರನೆ ಮಿಷಿನ್ ಅದು ಆ ರಾಗಿ ಮಿಷಿನ್ಗೆ ಹಾಕಿರೋದಾ ಇಲ್ಲಂದರೆ ಕಲ್ಲ ಮೇಲೆ ಹಾಕಿ ಇದು ಮಾಡ್ತಾರಲ್ವಾ ಆ ಥರ ಮಾಡಿರೋದಾ ಅದು ಮಿಷನ್ಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂತಾರೆ ಹಾಂ ಹಾಂ ಹಾಂ ಹಾಂ ಯಾಕಂದರೆ ಹಳೆ ರಾಗಿ ಹಳೆ ರಾಗಿ ಅಂದರೆ ಈ ಕಲ್ಲ ಮೇಲೆ ಹಾಕ್ ರುಬ್ಬಿರ್ತಾರೆ ಅದು ಮಣ್ಣು ಜಾಸ್ತಿಯಿರುತ್ತೆ ಅಂತಾರೆ ಅದಕ್ಕೋಸ್ಕರ ಹೌದಾ ಮಿಷಿನ್ಗಾಕಿರೋದಾ ಹಾಂ ಸರಿಮಾ ಸರಿಮಾ ನಂಗೆ ಅದು ಹಳೆದು ಬೇಕು ಹೊಸಾದು ಬೇಕು ನಮಗೆ ಇನ್ನೊಂದು ವಾರ ಆದಮೇಲೆ ಬರ್ತಿರಮ್ಮಾ ಹ್ಞೂ ಸರಿಮಾ ಸರಿಮಾ ಥ್ಯಾಂಕ್ ಯು ಮಾ ಓಕೆ ಬಾಯ್ ಹ್ಞೂ ಬಾಯ್